ನೀವು ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಸಹ ಮಾಡುತ್ತೀರಾ ಅವು ನಿಮ್ಮ ಯೋಗಾಭ್ಯಾಸದ ಪ್ರಮುಖ ಅಂಗಗಳಾಗಿವೆಯೇ ಖಂಡಿತ ಕೂಡ ಹೌದು ಧ್ಯಾನ ಮತ್ತು ಪ್ರಾಣಾಯಾಮಗಳು ನಮ್ಮ ಯೋಗಾಭ್ಯಾಸದ ಪ್ರಮುಖ ಅಂಶಗಳು ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಮತ್ತು ಮನಸ್ಸಿನ ಸಮಾಧಾನವಾದಂಥ ರೀತಿಯನ್ನು ಕೂಡ ನಾವು ಕಾಪಾಡಲು ಸಾಧ್ಯ ಯೋಗ ಅಭ್ಯಾಸದ ಅನೇಕ ಭಾಗಗಳಲ್ಲಿ ಪ್ರಮುಖ ಅಂಶಗಳಾಗಿ ಇವು ಕಾಣ್ಬೋದು ಪ್ರಾಣಾಯಾಮ ಮತ್ತು ಧ್ಯಾನ ನಮ್ಮನ್ನು ಮನುಷ್ಯನ ಅನೇಕ ಒತ್ತಡಗಳಿಂದ ಪಾರು ಮಾಡುವಂತಹ ಒಂದು ಅಂಶಗಳು ಕೂಡ ಆಗಿವೆ